ಈಗ ಕೋಲಾರಲ್ಲಿ ಇರೋ ಪ್ರವಾಸ ಸ್ಥಳಗಳನ್ನು ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ಹೇಳ್ತಿನಿ ಫಸ್ಟ್ ವನ್ ಕೋಲಾರನ ರೇಷ್ಮೆನಾಡು ಎಂದು ಕರೀತಾರೆ ಅಂದರೆ ಯಥೇಚ್ಛವಾಗಿ ರೇಷ್ಮೆ ನಡೆಯುವ ಜಿಲ್ಲೆ ಯಾವುದಂದರೆ ನಮ್ಮ ಕೋಲಾರ ಜಿಲ್ಲೆ ಮತ್ತು ಕೋಲಾರ ಅಂದ ತಕ್ಷಣ ನೆನಪಾಗೋದಂದರೆ ಕೋಲಾರದ ಚಿನ್ನದ ಗಣಿ ಕೆ ಜಿ ಎಫ್ ಕೋಲಾರದಿಂದ ಒಂದು ಮೂವತ್ತು ಕಿಲೋಮೀಟರಲ್ಲಿ ಕೆ ಜಿ ಎಫ್ ಅನ್ನೊ ಒಂದು ತಾಲ್ಲೂಕಿದೆ ಅಲ್ಲಿ ನಮಗೆ ಹಿಂದಿನ ಕಾಲದಿಂದ ಜಾಸ್ತಿ ಚಿನ್ನ ಸಿಗ್ತಾಯಿಂದ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಈಗ ಚಿನ್ನ ಎಲ್ಲ ಹಳೇ ಕಾಲದಲ್ಲಿ ಗಂಗರು ಚೋಳರು ಅವರೆಲ್ಲಾ ಬಂದು ಬ್ರಿಟೀಷರು ಎಲ್ಲ ಬಂದು ಇರುವ ಗಣಿಯನ್ನೆಲ್ಲ ದೊಚಿಕೊಂಡು ಹೋಗಿದ್ದಾರೆ ಅದಕ್ಕೆ ಈಗ ಅಲ್ಲಿ ಗಣಿ ಪ್ರದೇಶವನ್ನು ಕ್ಲೋಸ್ ಮಾಡಿದ್ದಾರೆ ಅದು ಒಂದು ನಮ್ಮ ಹೆಮ್ಮೆ ಕೋಲಾರದಲ್ಲಿ ಚಿನ್ನದಗಣಿ ಇದೆ ಅಂದರೆ ಅದು ನಮ್ಮ ಎಲ್ಲೂ ಅಷ್ಟೊಂದು ಚಿನ್ನ ಸಿಗ್ತಾ ಇರಲಿಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಿಗ್ತಾಯಿತ್ತು ಬಟ್ ಎಲ್ಲ ಅವಾಗಿಂದೆಲ್ಲ ರಾಜರಂತೆ ಬ್ರಿಟೀಷರಂತೆ ಎಲ್ಲ ತಗೊಂಡೋಗಿ ತಗೊಂಡೋಗಿ ಎಲ್ಲ ಇದು ಮಾಡಾಕಿದ್ದಾರೆ ಮತ್ತು ಕೋಲಾರಲ್ಲಿ ಅಂತರಗಂಗೆ ಅಂತ ಹೇಳಿಬಿಟ್ಟು ಒಂದು ಪ್ರವಾಸಿ ಸ್ಥಳ ಇದೆ ಅದು ಹಳೇ ಪ್ರಾಚೀನ ಕಾಲದಿಂದ ಇದೆ ಬಟ್ ಅಲ್ಲಿ ಒಂದು ಶಿವನ ತಲೆ ಮೇಲೆಯಿಂದ ಗಂಗೆ ಮೀನ್ಸ್ ನೀರು ಬರುತ್ತೆ ಅದು ಇದುವರೆಗೂ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಅಲ್ಲಿ ಟ್ವೆಂಟಿಫೋರ್ ಹವರ್ಸ್ ಟ್ವೆಂಟಿಫೋರ್ ಹವರ್ಸೂನು ನೀರು ಬರುತ್ತೆ ಅದು ಇದುವರೆಗೂ ನಿಲ್ಲಿಲ್ಲ ಅದು ಅದೇ ತರಹ ಸೋಮನೇಶ್ವರ ದೇವಸ್ಥಾನ ಅಂತಿದೆ ಕೋಲಾರಮ್ಮ ಟೆಂಪಲ್ ಅಂತಿದೆ ನಲಗಂಗಮ್ಮ ಟೆಂಪಲ್ ಅಂತಿದೆ ಕೋಲಾರ ಜಿಲ್ಲೆಯಲ್ಲಿ ಹಲವು ಜಾಸ್ತಿ ಅಂದರೆ ಜಾಸ್ತಿನೇ ಪ್ರವಾಸಿ ಸ್ಥಾನಗಳು ಇದೆ ಮೊದಲು ನಮ್ಮ ಕೋಲಾರ ಜಿಲ್ಲೆಗೆ ಇದ್ದಂಥ ಹೆಸರು ಕೋಲಾಹಲ ಅದನ್ನು ಗಂಗರು ಆಳ್ತಾ ಇದ್ದರು ಆವಾಗ ಕೋಲಾ ಸೋಮನೇಶ್ವರ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನ ಆ ಆ ಕಾಲದಲ್ಲಿ ನಮ್ಮ ಈ ದೇವಸ್ಥಾನಗಳು ಸ್ಥಾಪನೆ ಮಾಡಲಾಯ್ತು ಅವಾಗಿನಿಂದ ಇಲ್ಲಿಯವರೆಗು ಅದೇ ತರಹ ಪೂಜೆಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಎಲ್ಲಾ ಚೆನ್ನಾಗಿದೆ ಕೋಲಾರ ಜಿಲ್ಲೆ ಬಗ್ಗೆ ಹೇಳ್ಕೊಬೇಕಂದ್ರೆ ಅದೊಂಥರ ನಮಗೆ ಹೆಮ್ಮೆಯಾಗುತ್ತೆ ಈ ಪ್ರವಾಸಿ ಸ್ಥಳಗಳನ್ನು ನೋಡೋದಕ್ಕೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಕಂಟ್ರಿಯಿಂದ ಬಂದಿದಾರೆ ಎಕ್ಸಾಂಪಲ್ ಈ ಅಂತರಗಂಗೆ ಅಂತೇಳಿದೆನಲ್ವಾ ಬೇರೆ ಸ್ಟೇಟಿಂದ ನನ್ನ ಫ್ರೆಂಡ್ಸೇ ಬೇರೆ ಸ್ಟೇಟಿಂದ ಬಂದಿದಾರೆ ತಮಿಳುನಾಡು ಆಂಧ್ರ ಕೇರಳ ಸುತ್ತಮುತ್ತಲು ಇರುವ ಸ್ಟೇಟಿಂದ ಬಂದು ಇಲ್ಲಿ ವಿಸಿಟ್ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ ಈ ಥರ ನಮ್ಮ ಕೋಲಾರ ಜಿಲ್ಲೆ ಇಷ್ಟೊಂದು ಪ್ರಸಿದ್ದಿಯಾಗಿದೆ ಈ ಥರ ಇದೆ ಅದೇ ಥರ ರೇಷ್ಮೆ ರೇಷ್ಮೆ ಸೀರೆ ಈಗ ಪ್ರಸಿದ್ದಿ ರೇಷ್ಮೆ ಸೀರೆ ಅಂದರೆ ಜಾಸ್ತಿ ಬಟ್ ರೇಷ್ಮೆ ಬೆಳೆಯೋದು ಯಥೇಚ್ಛವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಯಾಕಂದರೆ ಕೋಲಾರ ರೇಷ್ಮೆ ನಾಡು ಎಂದು ಕರೀತಾರೆ ನಮ್ಮ ಕೋಲಾರ ಜಿಲ್ಲೆಯನ್ನು ಹಾಗಾಗಿ ಇಲ್ಲಿ ರೇಷ್ಮೆಯನ್ನು ಜಾಸ್ತಿ ಬೆಳೀತಾರೆ ಬೇರೆ ಕಡೆಯಿಂದ ರಫ್ತು ಮಾಡ್ಕೊತಾರೆ ಮತ್ತು ಆಮದನ್ನು ಆಗುತ್ತದೆ ಇಲ್ಲಿಂದನೇ ಬೇರೆ ಕಡೆಗೆ ರೇಷ್ಮೆ ಸೀರೆಗಳಾಗಿರ್ಬೋದು ಎಲ್ಲಾ ರೇಷ್ಮೆ ಐಟಮ್ಸ್ ಏನೇನಿದೆಯೋ ಎಲ್ಲ ಈ ಕಡೆಯಿಂದಾ ಬೇರೆ ಕಡೆಗೆ ಹೋಗುತ್ತೆ